ನಾನು ಓದಿದ ಪುಸ್ತಕ ಭಾರತೀಯ ಕಾವ್ಯ ಮೀಮಾಂಸೆ ಪುಸ್ತಕವನ್ನು ಓದಿದೆ ನನ್ನಲ್ಲಿ ಮೂಡಿಸಿದ ವಿಚಾರಗಳು ಯಾವುವಂದ್ರೆ ಕಾವ್ಯ ಅಂದರೆ ಹೇಗಿರಬೇಕು ಮತ್ತು ಕಾವ್ಯದಲ್ಲಿ ರಸ ಧ್ವನಿ ಶಬ್ದಗಳಿಂದ ಕೂಡಿರುತ್ತದೆ ಕಾವ್ಯ ಹಾಗೇ ಇಡೀ ಸಾಹಿತ್ಯವನ್ನು ಒಳಗೊಂಡಿರುತ್ತದೆ ಕಾವ್ಯ ಹಾಗೇ ಕವಿಯ ಬಗ್ಗೆ ಮತ್ತು ವಿಮರ್ಶಕನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಭಾರತೀಯ ಕಾವ್ಯ ಮೀಮಾಂಸೆ ಬುಕ್ಕನ್ನು ಓದಿದರೆ ಅರ್ಥವಾಗುತ್ತದೆ ಹಾಗಾಗಿ ಅದರಲ್ಲಿ ಕವಿ ತಾಳ್ಮೆಯಿಂದ ಇರಬೇಕು ಮತ್ತು ಸೂಕ್ಷ್ಮ ಜೀವಿಯಾಗಿ ಇರ್ತಾನೆ ಮತ್ತು ಭಾವ ಜೀವಿಯಾಗಿ ಇರ್ತಾನೆ ಮತ್ತು ಎಲ್ಲ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ತಾನೆ ಕವಿಯಾದವನು ಹಾಗೇ ವಿಮರ್ಶಕ ಸಹ ಕವಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ತಾನೆ ಹಾಗೇ ವಿಮರ್ಶೆ ಕವಿ ಮತ್ತು ವಿಮರ್ಶಕ ಇಬ್ಬರ ಮನಸ್ಸು ಒಂದೇ ಆಗಿರುತ್ತದೆ ಹಾಗೇ ಕವಿ ಭಾವ ಜೀವಿ ಕವಿ ಕಾವ್ಯವನ್ನು ರಚನೆ ಮಾಡುವಾಗ ಪ್ರಕೃತಿಯನ್ನು ನೋಡಿ ಸೂಕ್ಷ್ಮ ಮನಸ್ಸಿನಿಂದ ಕಾವ್ಯವನ್ನು ರಚನೆ ಮಾಡ್ತಾನೆ ಹಾಗಾಗಿ ಕವಿಯಾದವನು ಸೂಕ್ಷ್ಮ ಮನಸ್ಸನ್ನು ಒಳಗೊಂಡಿರುತ್ತಾನೆ ಕವಿ ಕಾವ್ಯವನ್ನು ರಚನೆ ಮಾಡುವಾಗ ಬಹಳ ವ್ಯಾಪ್ತಿಯನ್ನು ಆವರಿಸಿಕೊಂಡು ಕಾವ್ಯ ಹೇಗಿರ್ಬೇಕು ಕಾವ್ಯವನ್ನು ಹೇಗೆ ಕಟ್ಟಬೇಕು ಎಂಬುವುದು ಕವಿಯಾದವನಿಗೆ ಗೊತ್ತಿರುತ್ತದೆ ಮತ್ತು ವಿಮರ್ಶಕ ಅದನ್ನು ಆಳವಾಗಿ ಕವಿಯ ಕಾವ್ಯ ಹೇಗಿರುತ್ತದೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಮರ್ಶೆ ಮಾಡ್ತಾನೆ ಕವಿಯ ಬಗ್ಗೆ ಕಾವ್ಯ ಬಗ್ಗೆ ಅರ್ಥ ಮಾಡ್ಕೊಂಡು ವಿಮರ್ಶೆ ಮಾಡ್ತಾನೆ ವಿಮರ್ಶಕ ಇಷ್ಟನ್ನು ನಾನು ಭಾರತೀಯ ಕಾವ್ಯ ಮೀಮಾಂಸೆ ಪುಸ್ತಕವನ್ನು ಓದಿದಾಗ ನನಗೆ ವಿಚಾರಗಳು ಮೂಡಿದವು ಹಾಗಾಗಿ ಇಷ್ಟು ನನಗೆ ವಿಚಾರಗಳು ತಿಳಿದುಕೊಂಡಿದ್ದೀನಿ